ಆಂ ಅಲೋ ಹೇಳಿ ಹಾಂ ಹೇಳಿ ಏನಾಗಬೇಕಿತ್ತು

ಹಾಂ ಕೊಟ್ಟಿದೆ ಹಾಂ ಅದು ನಾನು ಮೂರು ಹೊತ್ತು ತಗೊಳ್ಲಿಕ್ಕೆ ಕೊಟ್ಟಿದ್ದೀನಿ ಮೂರೊತ್ತು ತಗೊಂಡಿದ್ದೀರಾ ಕರೆಟ್ಟಾಗಿ ಹಾಂ ಹಾಂ ಯಾವಾಗ ಬರ್ತೀರಾ ಆಂ ಸನ್ ಆಂ ಸಂಜೆ ಎಂಟು ಗಂಟೆವರೆಗೂ ನಮ್ಮದು ಆಸ್ಪಿಟ್ಲಲ್ಲಿ ನಾವಿರ್ತೀವಿ ಹಾಂ ಬನ್ನಿ ಆಂ ಬರೋಕ್ಕೂ ಮುಂಚೆ ನನಗೆ ಒಂದು ಕಾಲ್ ಮಾಡಿ ಅಥವಾ ಬಂದಮೇಲೆ ಆಸ್ಪೆಟಲಿಗೆ ಬಂದಮೇಲೆ ಒಂದು ಕಾಲ್ ಮಾಡಿ ನನಗೆ ಹಾಂ ಹೌದು ನೀವು ಮೊದಲು ಅದು ತಗೊಂಡಿದ್ದೀರಾ ಇಲ್ಲ ಕರೆಟ್ಟಾಗಿ ಸರ್ಯಾಗಿ ನಾನು ಕೊಟ್ಟಿರೋ ಔಷಧಿ ಎಲ್ಲ ಹಾಂ ಹಾಂ ಮೊದಲೇ ಎಲ್ಲಾದ್ರೂ ತೋರಿಸಿದ್ರಾ ಇಲ್ಲಿ ನನ್ನ ಹತ್ರ ಬಿಟ್ಟು ಹಾಂ ಸರಿ ಹಂಗಾರೆ ಸಂಜೆ ಆರು ಗಂಟೆಗೆ ಬನ್ನಿ ಬಂದು ಒಂದು ಕಾಲ್ ಮಾಡಿ ನನಗೆ ಹಾಂ ಸರಿ ಬಂದು ಕಾಲ್ ಮಾಡಿ ನಾನು ಚಕ್ ಮಾಡ್ತೀನಿ ಮತ್ತೆ ಹಾಂ ಹೌದು ಔಷಧಿನೂ ತಗೊಂಡ್ಬರ್ರಿ ನಾನು ಚಕ್ ನೋಡ್ತೀನಿ ಒಂದು ಸಲ ಇನ್ನೊಂದು ಸಲ ನೋಡಿ ನಾನು ಯಾವ್ದು ಕೊಟ್ಟಿದ್ದೀನಿ ನಿಮಗೆ ನೋಡಿ ನಾನು ಮತ್ತು ನಿಮಗೆ ಚಕ್ ಮಾಡ್ಬಿಟ್ಟು ಬೇರೆ ಔಷಧಿ ಕೊಡ್ತೀನಿ ಹಾಂ ಸರಿ ಎಲ್ಲ ತಗೊಂಡು ಬನ್ನಿ ಬಂದು ಒಂದು ಕಾಲ್ ಮಾಡಿ ನನಗೆ ಆಂ ಸರಿ